ಪ್ರವಾಸ ಅಂದ ತಕ್ಷಣ ಯಾವಾಗಲೂ ಏನಾದ್ರೂ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ನಮಗೆ ಒಂದು ಕಡೆ ಹೋದಾಗ ಮಲ್ನಾಡಿಗೆ ಹೋದಾಗ ಅಲ್ಲಿ ಕಾಡು ಇರುತ್ತೆ ಜಲಪಾತ ಇರುತ್ತೆ ನದಿ ಇರುತ್ತೆ ನಮ್ಮ ಬಯಲ್ಸೀಮೆಗೆ ಬಂದರೆ ಏನು ಇರೋದಿಲ್ಲ ಕೆರೆಗಳು ಇರ್ತವೆ ಬೆಟ್ಟೆಗಳು ಇರ್ತದೆ ಒಣಬಂಡೆಗಳು ಇರ್ತದೆ ಒಂದಷ್ಟು ದೇವಸ್ಥಾನಗಳು ಇದ್ದಾವೆ ಎಲ್ಲ ಕರಾವಳಿ ಪ್ರದೇಶಕ್ಕೆ ಹೋದರೆ ಸಮುದ್ರ ತೀರ ಇರುತ್ತೆ ತೆಂಗಿನ ಮರ್ಗಳು ಇರ್ತದೆ ಅಲ್ಲಲ್ಲಿ ನದಿಗಳು ಮತ್ತು ಹೆಚ್ಚು ಮೀನು ಸಿಕ್ತಕ್ಕಂಥ ಪ್ರದೇಶಗಳು ಇರ್ತದೆ ತುಂಬ ಕಡೆ ಸಾಗರ ಹತ್ತಿರ ನನ್ಗೆ ಹೋಗೋದು ತುಂಬ ಇಷ್ಟ ಅತಿ ಹೆಚ್ಚು ಮಡ್ರಾಸ್ ಬೀಚ್ಗೆ ಹೋಗಿದ್ದೀನಿ ಮಹಾಬಲಿಪುರಮ್ಗೆ ಹೋಗಿದ್ದೀನಿ ಕೇರಳ ಬೀಚ್ಗಳಲೆಲ್ಲ ಓಡಾಡಿದ್ದೀನಿ ಅವೆ ನಮ್ಮ ಕರ್ನಾಟಕದ ಕರಾವಳಿಗಳಲ್ಲೆಲ್ಲ ಓಡುವ ಓಡಾಡುವಾಗ ಮಂಗಳೂರಿನ ಪಣಂಬೂರು ಬೀಚ್ ಇರ್ಬೊದು ಉಡುಪಿ ಮಲ್ಪೆ ಬೀಚ್ ಇರ್ಬೋದು ಮುರ್ಡೇಶ್ವರ ಬೀಚು ಕಾರ್ವಾರ ಬೀಚು ಓಮ್ ಬೀಚು ಈ ಥರ ಎಲ್ಲ ಬೀಚ್ಗಳು ಒಡಾಡಿದಾಗ ನನಗೆ ಅತಿ ಹೆಚ್ಚು ಖುಷಿ ಕೊಟ್ಟಿದ್ದು ಅಂದರೆ ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರ ಹತ್ತಿರ ಇರ್ತಕ್ಕಂಥ ಮರವಂತೆ ಬೀಚ್ ಮರವಂತೆ ಇದೆನೋ ಒಂಥರ ಅದು ಬೀಚ್ ಅಂತನ್ನಿಸಲ್ಲ ಒಂದು ಭಾವನೆ ನನಗೆ ಒಂದು ಕಡೆ ನದಿ ಹರೀತದೆ ಮಧ್ಯ ರಸ್ತೆ ಈ ಕಡೆಗೆ ಸಮುದ್ರ ತೀರ ನಿರೀಕ್ಷೆಯೂ ಮಾಡಿರಲಿಲ್ಲ ಅದು ಅಷ್ಟು ಚೆನ್ನಾಗಿ ಇರ್ತದೆ ಅಂತ ನಾನು ಎಲ್ಲ ಬೀಚ್ಗಳು ನೋಡಿದ್ದೀನಿ ಇಲ್ಲಾಂತ ಇಲ್ಲ ಆದರೆ ಮರವಂತೆ ಬೀಚ್ಗೆ ಹೋಗ್ಬೇಕೆಂದ್ರೆ ನನಗೇನೋ ಒಂಥರ ಖುಷಿ ಆ ಕಡೆ ಹೋದಾಗೆಲ್ಲ ಯಾವುದು ಮಿಸ್ ಮಾಡಿದ್ರೂ ನಾನು ಮರವಂತೆಗೆ ಹೋಗೋದು ತಪ್ಪಿಸೋದೆ ಇಲ್ಲ ಮುಂಚೆಗೆ ಹೋಲಿಸಿದ್ರೆ ಈಗ ಅತಿ ದೊಡ್ದಾಗಿ ಅಲೆ ಬರುತ್ತೆ ಮುಂಚೆ ಮಲ್ಪೆ ಥರನೇ ನಿಧಾನಕ್ಕೆ ಅಲೆ ಬರ್ತಾಯಿತ್ತು ಮರವಂತೆಯಲ್ಲಿ ಈಗ ಜೋರು ಅಲೆ ಬರುತ್ತೆ ಜೋರು ಅಂದರೆ ಅಪಾಯಂತ ಅಪಾಯದ ಮಟ್ಟಿಗೆ ಬರ್ತಕ್ಕಂಥ ಅಲೆನೆ ಹೊಡೆಯುತ್ತಲ್ಲಿ ಮುಂಚೆ ಥರ ಜನ ಇರಲ್ಲ ಆದರೂ ಅದು ನಮ್ಮ ನಿರಿಕ್ಷೇನ ಮೀರ್ಸಿದ ನನಗೆ ಮರವಂತೆ ಏನೋ ಒಂಥರ ಅವ್ಯಕ್ತವಾದಂತ ಆನಂದ ನನಗೆ ಮರವಂತೆ ಬೀಚಲ್ಲಿ ಈ ಕಡೆ ನದಿ ನದಿಯಲ್ಲೂ ಸ್ನಾನ ಮಾಡ್ಬೋದು ಆದರೆ ಸಮುದ್ರ ಸ್ನಾನದಷ್ಟು ಖುಷಿ ನದಿ ಸ್ನಾನ ಕೊಡೋದಿಲ್ಲ ಈ ಮರವಂತೆ ನನಗೆ ಯಾವಾಗಲೂ ನಿರೀಕ್ಷಣೆ ಮೀರಿದ್ದಕ್ಕಿಂತ ಸ್ಥಳ ಅದು